ನನ್ನ ಫಸ್ಟು ಪ್ರಾಡಕ್ಟ್ ಬಂದ್ಬಿಟ್ಟು ಮೊಬೈಲ್ ಮೊಬೈಲ್ನಿಂದ ನನಗೆ ತುಂಬ ಅಂದರೆ ತುಂಬ ಸಹಾಯ ಆಗಿದೆ ಕೊರೋನ ಟೈಮಲ್ಲಿ ನಾನು ಮೊಬೈಲೆ ತಗೊಳ್ಳುವಂಥ ಅವಶ್ಯಕತೆ ಬಿತ್ತು ಏಕೆಂದರೆ ಆವಾಗ ಕೊರೋನ ಟೈಮಲ್ಲಿ ಕಾಲೇಜ್ ಸ್ಕೂಲ್ಸ್ ಯಾವುದು ನಡೀತಾಯಿರಲಿಲ್ಲ ಎಕ್ಸಾಮ್ಸ್ ಕೂಡ ಹತ್ತಿರ ಬರ್ತಾಯಿತ್ತು ಯಾವುದು ಸಿಲೆಬಸೆಲ್ಲಾ ಮುಗಿದಿರಲಿಲ್ಲ ಆಗ ಏನು ಶಾ ಇದು ಆನ್ಲೈನ್ ಕ್ಲಾಸಸ್ ತಗೊಳ್ಳುವಂಥದ್ದು ಆ ಥರದ್ದೆಲ್ಲ ಬಹಳಷ್ಟು ಇತ್ತು ಮತ್ತೆ ನೋಟ್ಸು ಎಲ್ಲ ಆನ್ಲೈನಲ್ಲೇ ವಾಟ್ಸ್ಯಾಪ್ ಮೂಲಕ ಎಲ್ಲ ನಮಗೆ ಸಿಗ್ತಾಯಿತ್ತು ಓದ್ಕೋಬೇಕೆಂದರೆ ನಮಗೆ ಮೊಬೈಲ್ ಮೊಬೈಲ್ನ ಅವಶ್ಯಕತೆ ಭಾಳ ಇತ್ತು ಆವಾಗ ಅದಕ್ಕೋಸ್ಕರ ಮನೆಯಲ್ಲಿ ಡಿಮ್ಯಾಂಡ್ ಮಾಡಿ ಹೊಸದು ಮೊಬೈಲ್ ಕೊಡಿಸ್ಕೊಂಡೆ ಆ ಮೊಬೈಲಿಂದ ನನಗೆ ಪಾಠ ಕೇಳೋಕಾಯ್ತು ಜೂಮ್ ಮೀಟಿಂಗ್ ಅಂತೆ ಗೂಗಲ್ ಮೀಟಿಂಗ್ ಅಂತೆ ಆ ಥರದ್ದೆಲ್ಲ ಮಾಡಿ ಪಾಠ ಕೇಳಿದೆ ಅದರಿಂದಲೇ ಏನು ಡಿಗ್ರಿ ಒಂದು ವರ್ಷ ಪಾಸ್ ಮಾಡಿದೆ ಹಾಗೆ ಗ್ರೂಪ್ಸ್ ಎಲ್ಲ ಮಾಡಿಕೊಂಡರೂ ಎಲ್ಲ ನಮ್ಮ ಅಟೆಂಡೆನ್ಸು ಆ ಥರದ್ದೆಲ್ಲ ಮೊಬೈಲಲ್ಲೆ ಇತ್ತು ಆವಾಗ ಅಷ್ಟು ಯೂಸ್ ಆಯ್ತು ನಮಗೆ ಮೊಬೈಲಿಂದ ಹಾಗೆ ನಂದು ಸ್ಕೂಲ್ ಸ್ಕೂಲ್ ಫ್ರೆಂಡ್ಸೆಲ್ಲ ಈಗ ಎಲ್ಲರ ಹತ್ರನು ಮೊಬೈಲಿದೆ ಅಲ್ವಾ ಸ್ಕೂಲ್ ಫ್ರೆಂಡ್ಸೆಲ್ಲ ಗ್ರೂಪ್ ಮಾಡಿಕೊಂಡು ಅಂದರೆ ಎಲ್ಲರ ಕಾಂಟಾಕ್ಟು ಸಿಕ್ಕಿತು ನನಗೆ ಆವಾಗ ಎಲ್ಲರ ಪರಿಚಯ ಆಯ್ತು ಯಾರ್ಯಾರು ಎಲ್ಲೆಲ್ಲಿದ್ದಾರೆ ಏನೇನು ಮಾಡಿಕೊಂಡಿದ್ದಾರೆ ಆ ಥರದ್ದೆಲ್ಲ ವಿಷಯಗಳು ಗೊತ್ತಾಯಿತು ಇದರಿಂದ ನನಗೆ ತುಂಬ ಖುಷಿಯಾಯಿತು ನನ್ನ ಹಳೆಯ ಸ್ನೇಹಿತರೆಲ್ಲ ಸಿಕ್ಕಿದ್ದಾರೆ ಅವರು ಎಲ್ಲೆಲ್ಲಿದ್ದಾರೆ ಏನೇನು ಮಾಡಿಕೊಂಡಿದ್ದಾರೆ ಆ ಥರದ್ದೆಲ್ಲ ಹಾಗೆಯೇ ಏನಾದರೂ ಆನ್ಲೈನ್ ಈವಾಗ ಕೊರೋನ ಟೈಮಲ್ಲಿ ಹೊರಗೆ ಹೋಗೋಕ್ಕೆ ಆಗಲ್ಲ ಬಟ್ ನಮಗೆ ವಸ್ತುಗಳ ಅವಶ್ಯಕತೆ ಬಹಳಷ್ಟು ಇರುತ್ತೆ ಅದಕ್ಕೋಸ್ಕರ ನಾವು ಆನ್ಲೈನಲ್ಲೇ ಎಲ್ಲ ಪರ್ಚೆಸ್ ಮಾಡ್ಬೊದಿ ಮಾಡುವಂತಹ ಅವಕಾಶ ಸಿಕ್ಕಿತು ಏನೇ ಒಂದು ದಿನಸಿ ಐಟಮ್ಸ್ ಆಗಿರಲಿ ಹಾಗೆಯೇ ಬಟ್ಟೆ ಬೇಕೆಂದರೆ ಏನೇ ಒಂದು ವಸ್ತು ಬೇಕೆಂದರೂ ಕೂಡ ನಾವು ಮೊಬೈಲಲ್ಲೇ ಆರ್ಡರ್ ಮಾಡ್ಕೊಂಡು ತಗೋತಾಯಿದ್ವಿ ಹಾಗೆ ಮನೆಯಲ್ಲಿ ಹೊರಗಡೆ ಹೋಗೋಕ್ಕಾಗಲ್ಲ ಹೋಟೆಲ್ಸ್ ಐಟಮ್ಸ್ ಹೋಟೆಲ್ಸಿಂದ ತಿನ್ನಬೇಕು ಊಟ ಅಂತ ಅಂದಾಗ ಕೂಡ ನಾವು ಝೊಮ್ಯಾಟೊ ಅದು ಇದು ಸ್ವಿಗ್ಗಿ ಆ ಥರದ್ದೆಲ್ಲ ಆರ್ಡರ್ ಮಾಡಿ ಊಟ ತರಿಸಿಕೊಂಡು ತಿಂತಾಯಿದ್ವಿ ಒಟ್ಟಿನಲ್ಲಿ ಮೊಬೈಲಿಂದ ತುಂಬ ಯೂಸ್ ಆಗಿದೆ ಅಷ್ಟೇ ಅಲ್ಲ ಈವಾಗ ಎಕ್ಸಾಮ್ಸಲ್ಲಿ ಓದ್ಕೋಬೇಕಾದರೆ ಡೌಟ್ಸ್ ಕೇಳಬೇಕೆಂದರೆ ಸ್ಕೂಲಲ್ಲಿ ನಾವೇನು ಕಾಲೇಜಲ್ಲಿ ಇರ್ತಿರಲಿಲ್ಲ ಟೀಚರ್ಸ್ ಡೈರೆಕ್ಟಾಗಿ ಸಿಗ್ತಿರಲಿಲ್ಲ ಆವಾಗ ನಾವು ಗೂಗಲ್ಲು ವೆಬ್ಸೈಟ್ಸ್ ಆ ಥರದ್ದೆಲ್ಲ ಹೋಗಿ ತುಂಬ ರಿಸರ್ಚ್ ಮಾಡಿ ಒಳ್ಳೊಳ್ಳೆ ಟಾಪಿಕ್ಸಾ ನಮಗೆ ಸಿಗ್ತಾಯಿತ್ತು ತುಂಬ ವಿಷಯಗಳು ಅದರಿಂದ ಕಲಿಯೋಕೆ ಆಯಿತು ನನಗೆ ಮೊಬೈಲಿಂದ ಹಾಗೆ ಏನು ಪ್ರಾಜೆಕ್ಟ್ಸ್ ಆ ಥರದ್ದೆಲ್ಲ ಕೊಟ್ಟಾಗ ಮನೆಯಲ್ಲಿದ್ದಾಗಲೇ ಪ್ರಾಜೆಕ್ಟ್ಸ್ ಅಂತೆ ಅದು ಇದು ಕೊಡ್ತಾಯಿದ್ದರು ಆರಾಮಾಗೆ ಮೊಬೈಲಲ್ಲೇ ನೋಡಿಕೊಂಡು ನಾನು ಮಾಡಿದ್ದುಂಟು ಹಾಗೆ ಇದು ಏನಾದರೂ ಟಾಪಿಕ್ಸ್ ಗೊತ್ತಾಗಿಲ್ಲ ನನಗೆ ಮೊಬೈಲ್ ನೋಡಿಯೂ ಗೊತ್ತಾಗಿಲ್ಲ ಅಂದರೆ ಯೂ ಟ್ಯೂಬಲ್ಲೋದ್ರೆ ಅಲ್ಲಿ ಆನ್ಲೈನ್ ಕ್ಲ ಅಂದರೆ ಯೂ ಟ್ಯೂಬಲ್ಲಿ ಬಹಳಷ್ಟು ಯೂ ಟ್ಯೂಬರ್ಸ್ ಇದ್ದಾರೆ ಟೀಚರ್ಸ್ ಇದ್ದಾರೆ ಎಕ್ಸ್ಪ್ಲೇನ್ ಮಾಡ್ತಾರೆ ಫ್ರೀ ಆಫ್ ಕಾಸ್ಟಲ್ಲಿ ತುಂಬ ಚೆನ್ನಾಗೆ ಎಕ್ಸ್ಪ್ಲೇನ್ ಮಾಡಿದರು ಅದರಿಂದ ನಮಗೆ ತುಂಬ ಯೂಸ್ ಆಯಿತು ಎಷ್ಟೊಂದು ವಿಷಯಗಳು ಅದು ನಮಗೆ ಬೇಕಾಗಿರೊ ವಿಷಯಗಳಲ್ಲದೇ ಬೇರೆ ಬೇರೆ ವಿಷಯಗಳನ್ನು ಕೂಡ ನಾನು ಕಲಿಯೋ ಹಾಗೆ ಹಾ ಆಯಿತು ಮೊಬೈಲಿಂದ ಅಷ್ಟೇ ಅಲ್ಲ ಟೈಮ್ ಪಾಸಿಗೆ ಮನೋರಂಜನೆಗೋಸ್ಕರ ಟಿಕ್ ಟಾಕ್ ಇತ್ತು ಆವಾಗ ಈವಾಗ ಬ್ಯಾನ್ ಆಗಿದೆ ಟಿಕ್ ಟಾಕೆಲ್ಲ ಮಾಡಿಕೊಳ್ತಾ ವೀಡಿಯೋಸ್ ನೋಡಿಕೊಳ್ತಾ ಆ ಥರದ್ದೆಲ್ಲ ನಾನು ಮಾಡಿದ್ದುಂಟು ಹಾಗೆ ನನಗೆ ಡ್ಯಾನ್ಸ್ ಅಂದರೆ ಇಷ್ಟ ಅದರಿಂದ ಡ್ಯಾನ್ಸ್ ಕೂಡ ಸ್ವಲ್ಪ ಕಲಿತಿದ್ದೆ ಹಾಗೆ ನನಗೆ ಮ್ಯೂಸಿಕ್ಸ್ ಅಂದರೆ ಇಷ್ಟ ಏಕಾಂತದಲ್ಲಿ ಕಲೀಬೇಕೆಂದರೆ ಮ್ಯೂಸಿಕ್ ಹಾಕ್ಕೊಂಡು ಎಲ್ಲ ಟೈಮಲ್ಲೂ ಟಿ ವಿನಲ್ಲೇ ನೋಡೋಕ್ಕಾಗಲ್ಲ ಅದಕ್ಕೆ ಒಳ್ಳೊಳ್ಳೆ ಹಾಡುಗಳನ್ನ ಕೇಳ್ಕೊತಾ ಚೆನ್ನಾಗಿತ್ತು ನಂದು ಫಸ್ಟ್ ಎಕ್ಸ್ಪೀರಿಯೆನ್ಸ್ ಮೊಬೈಲಿಂದ ಫಸ್ಟ್ನೆ ಸಲ ಮೊಬೈಲ್ ತಗೊಂಡಾಗಿಂದ ನನಗೆ ಇಷ್ಟೆಲ್ಲ ನಾನು ಬಹಳಷ್ಟು ಯೂಸ್ ಮಾಡ್ಕೊಂಡೆ ಆಮೇಲೆ ಬರುತ್ತಾ ಬರುತ್ತಾ ಮೊಬೈಲಲ್ಲೇ ಎಲ್ಲ ಎಲ್ಲ ಅಂದರೆ ಎಲ್ಲ ಆ್ಯಕ್ಟಿವಿಟಿ ಚಟುವಟಿಕೆಗಳನ್ನ ಮೊಬೈಲಲ್ಲೇ ಮಾಡುವ ಹಾಗೆ ನಮ್ಮ ಗೋರ್ಮೆಂಟು ಮತ್ತೆ ಕಾಲೇಜ್ ಸ್ಕೂಲ್ಗಳಲ್ಲೂ ಈವಾಗ ಕೆಲಸ ಕೂಡ ನಾನು ಇದರಲ್ಲೇ ಹುಡುಕ್ಕೊಂಡಿದ್ದು ಮೊಬೈಲಲ್ಲೇ ಮನೆಯಲ್ಲಿದ್ದು ಹೊರಗಡೆ ಹೋಗೋಕ್ಕಾಗಿಲ್ಲ ಕೆಲಸ ಹುಡುಕ್ಕೊಂಡು ಸೊ ವ್ಯಕ್ತಿಗಳ ಒಳ್ಳೊಳ್ಳೆ ವ್ಯಕ್ತಿಗಳ ಪರಿಚಯ ಇದ್ದರು ಅದರ ಮೂಲಕ ನನಗೆ ರೆಫರೆನ್ಸ್ ಅಂತ ಕೆಲಸ ಸಿಕ್ಕಿದ್ದು ಇದೆಲ್ಲ ಮೊಬೈಲ್ ಇದ್ದರೇನೇ ಸಾಧ್ಯ ಆಗಿದ್ದು ಇಲ್ಲ ಅಂದಿದ್ದರೆ ನನಗೆ ಅವರು ಪರಿಚಯಗಳು ಆಗ್ತಿರಲಿಲ್ಲ ನನಗೆ ಕೆಲಸವೂ ಸಿಗ್ತಿರಲಿಲ್ಲ ಮೊಬೈಲಿಂದಲೇ ಇದೆಲ್ಲ ಸಾಧ್ಯ ಆಗಿದ್ದು ಒಟ್ಟು ಮೊಬೈಲ್ ನನಗೆ ತುಂಬ ಯೂಸ್ ಆಗಿದೆ ಒಳ್ಳೆಯ ಎಕ್ಸ್ಪೀರಿಯೆನ್ಸ್ ಇದೆ ಮೊಬೈಲಿಂದ ತುಂಬ ಬೇರೆ ಬೇರೆ ವ್ಯಕ್ತಿಗಳು ಸಿಕ್ಕರು ಒಳ್ಳೊಳ್ಳೆ ಪರಿಚಯಗಳಾದರು ಅದು ಮತ್ತು ಅವರಿಂದ ನಂಗೆ ತುಂಬ ತುಂಬ ವಿಷಯಗಳನ್ನ ತಿಳ್ಕೊಂಡಿದ್ದೀನಿ ಸಮಾಜದಲ್ಲಿ ಏನೇನು ಆಗ್ತಿದೆ ಮತ್ತೆ ಅವರ ಲೈಫಲ್ಲಿ ಏನೇನು ಆಗ್ತಿದೆ ಒಳ್ಳೆಯವರಿಗೆ ಅವರು ಲೈಫಲ್ಲಿ ಏನಾದರೂ ಆದರೆ ಸಾಂತ್ವನ ಹೇಳುವಂಥ ಅವಕಾಶ ಕೂಡ ನನಗೆ ಸಿಕ್ಕಿದೆ ಒಟ್ಟಿನಲ್ಲಿ ಇದು ನಂದು ಎಕ್ಸ್ಪೀರಿಯೆನ್ಸ್ ಪಾಸಿಟಿವ್ ಎಕ್ಸ್ಪೀರಿಯೆನ್ಸ್